ನೋಡಪ್ಪಾ ಗುರು ಈ ದಿನ ಮಧ್ಯಾಹ್ನ ಕೆಲವು ಕೆಲಸಗಳಿರು ಇರುವುದರಿಂದ ನಮಗೆ ಮಧ್ಯಾಹ್ನ ಒಂದು ಎಂಟು ಪ್ಯಾಕೇಟು ಊಟದ ವ್ಯವಸ್ಥೆ ಮಾಡೋಕಾಗುತ್ತಾ ಅದರಲ್ಲಿ ಏನಿರ್ಬೇಕಂದ್ರೆ ಮುದ್ದೆ ಚಪಾತಿ ಹಾಫ್ ರೈಸ ಉಪ್ಪಿನಕಾಯಿ ಸೌತೆಕಾಯಿ ಈರುಳ್ಳಿ ಒಂದು ಮೊಟ್ಟೆ ಅದರ ಜೊತೆಗೆ ಸಾಂಬಾರು ಮೊಸರು ಇವೆಲ್ಲವೂ ಪಾರ್ಸಲ್ ಮಾಡಿ ಒಂದೂವರೆ ಅಷ್ಟೊತ್ತಿಗೆ ನನಗೆ ನೀನು ಇನಿಫಾರ್ಮ್ ಮಾಡಿದ್ರೆ ನಾನು ಯಾರ್ಗಾನ ಕಳ್ಸ್ಕೊಡ್ತೀನಿ ಸರಿನಾ ಯಾಕೆಂದರೆ ನಾನು ಆಡಿಯೋ ಕಳಿಸ್ತಾ ಇರೋದು ಬೈ ಚಾನ್ಸ್ ನೀವು ಮರ್ತೋಗ್ಬಿಡ್ಬೋದು ಅದಕ್ಕೋಸ್ಕರ ನಾನು ಕಳ್ಸ್ತಾ ಇದ್ದೀನಿ ಕೇರ್ಫುಲ್ಲಾಗಿ ಅವೆಲ್ಲ ಪ್ಯಾಕ್ ಮಾಡಿಟ್ಟಿರು ಅದರ ಜೊತೆಗೆ ಬೀಡಾ ಒಂದು ಹಾಕಪ್ಪ ಒಂದು ಎಂಟು ಬೀಡಾ ಸ್ಪೈಟು ಒಂದೆಂಟು ಚಿಕ್ಕವು ಹದಿನೈದು ರೂಪಾಯಿಯವು ಸರಿನಾ ಇವೆಲ್ಲ ಪ್ಯಾಕ್ ಮಾಡಿಟ್ಟಿರು ಯಾರ್ಗಾನ ಒಬ್ಬರಿಗೆ ಕಳ್ಸ್ತೀನಿ ಮಧ್ಯಾಹ್ನ ಒಂದುವರೆ ಅಷ್ಟೊತ್ತಿಗೆ ಬರ್ತಾರೆ ನೀನು ನನಗೆ ಇನ್ಫಾರ್ಮ್ ಮಾಡು ಮೊದಲು ಯಾರ್ಗಾನ ಒಬ್ಬರಿಗೆ ಕಳ್ಸ್ತೀನಿ ಆಮೇಲೆ ಬಂದು ತಗಬರ್ತಾರೆ ಸರಿನಾ ಹ್ಞೂ ಸರಿ